ಹಲೋ ನಮಸ್ಕಾರ ಸರ್ ಹೇಳಿ ಹೌದು ಸರ್ ಹೇಳಿ ಸರ್ ಹೇಳಿ ಹಾಂ ನಮ್ಮಲ್ಲಿ ಎಲ್ಲ ಇದೆ ಸರ್ ಇದು ಟೆನ್ ಸೀಟ್ ಟೆನ್ ಸೀಟಿಂದು ಇದೆ ಟ್ವೆಲ್ ಇದೆ ಸಿಕ್ಸ್ಟೀನ್ ಇದೆ ಟ್ವೆಂಟಿ ಒನ್ ಇದೆ ಎಲ್ಲ ವೆರೈಟಿಗೆ ಇದೆ ಬಸ್ ಕೂಡ ಇದೆ ಟೆನ್ನಿಗಾದರೆ ನಿಮಗೆ ಟೆಂಪೋ ಟ್ರಾವೆಲ್ಲರ್ ಮಾಡಿ ಕೊಡ್ಬೋದು ಹಾಂ ಕಮ್ಮಿ ನಮ್ಮದು ಏ ಸಿ ಎಲ್ಲ ಇದೆ ಸರ್ ಅದರಲ್ಲಿ ಒಳ್ಳೆದಿದೆ ಹೊಸ ಗಾಡಿನೆ ಈಗ ರೆಸೆಂಟ್ ಆಗಿ ಬಂದ ಗಾಡಿ ಇರೋದು ನಮ್ಮತ್ತಿರ ಅಂದರೆ ನೀವು ಯಾವಾಗ ಡೇಟಿಗೆ ಸರ್

ಶುಕ್ರವಾರಕ್ಕಾ ಆಯ್ತು ಸರ್ ಒಂದೇ ನಿಮಿಷ ನಾನು ಡೈರಿ ನೋಡ್ತೇನೆ ಒಂದು ನಿಮಿಷ ಹಾಂ ಶುಕ್ರವಾರಕ್ಕೆ ಕೊಡ್ಬೋದು ಸರ್ ಗಾಡಿ ಖಾಲಿ ಇದೆ

ಅಂದರೆ ನೀವು ಆದಷ್ಟು ಬೇಗ ಹೊರಟರೆ ನಿಮಗೆ ನಾವು ಎಲ್ಲ ಅಲ್ಲಿ ಬೇಗ ಕರ್ಕೊಂಡು ಹೋಗ್ ಎಲ್ಲ ತೋರಿಸಿಕೊಂಡು ಬರಬೋದು ಮತ್ತೆ ನಿಮಗೆ ಖಾಲಿ ವಿಶ್ವೇಶ್ವರ ಟೆಂಪಲ್ ಮಾತ್ರನಾ ಬೇರೆ ಅದಕ್ಕಿಂತ ಅಕ ಅಂದರೆ ಬೇರೆ ಪ್ಲೇಸ್ ಎಲ್ಲ ನೋಡ್ಲಿಕ್ಕೆ ಇರುತ್ತಾ ಸೈಟ್ ಸೀಯಿಂಗ್ ಬೇರೆ ನೋಡ್ಲಿಕ್ಕೆ ಇದೆಯಾ ಅದೇ ನಮ್ದು ಅಂದರೆ ನಮ್ದು ಒಂದು ಗಾಡಿ ಕಾಂಟ್ರ್ಯಾಕ್ಟ್ ಅಂದರೆ ಒಂದು ಡು ದಿನದ ಕಾಂಟ್ರ್ಯಾಕ್ಟ್ ಅದು ಒಂದು ಗಾಡಿ ಒಂದು ದಿನಕ್ಕೆ ನಾವು ಅದು ಅದು ನೀವು ಅಂದರೆ ಅಂದಲ್ಲಿ ಕಾಂಟ್ರ್ಯಾಕ್ಟಲ್ಲಿ ಕೊಡುದು ನಾವು ಒಂದು ಲಿಮಿಟೆಡ್ ಕಿಲೋಮೀಟರ್ ಇರ್ತದೆ ಮತ್ತೆ ಒಂದು ಐದಾರು ಪ್ಲೇಸ್ ತೋರಿಸಿಕೊಂಡು ಡು ಬರ್ತೇವೆ ನಾವು ಇವೆ ಆ ಟೆಂಪಲ್ ನೋಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಸರೌಂಡಿಂಗ್ಸ್ ಇರುವಲ್ಲಿರುವ ಒಳ್ಳೆಯ ಪ್ಲೇಸ್ಗಳನ್ನೆಲ್ಲ ತೋರಿಸ್ತೇವೆ ಮತ್ತೆ ನಿಮಗೆ ಯಾವ ಹೊತ್ತಿಗೆ ರಿಟನ್ ತಂದು ಬಿಡ್ಬೇಕು ಅಷ್ಟೊತ್ತಿಗೆ ತಂದು ಬಿಡ್ತೇವೆ ಆ ಪೊಸಿಷನ್ ನೋಡಿಕೊಂಡು ನಾವು ವ್ಯವಸ್ಥೆ ಮಾಡ್ತೇವೆ ಸರ್ ಅದಕ್ಕೆ ಅಂದರೆ ನಿಮ್ದು ಹತ್ತು ಮಂದಿದಲ್ಲಾ ನಮ್ದು ಟೆನ್ ಸೀಟರಿಗೆ ಏಯ್ಟ್ ತೌಸಂಡ್ ಆಗುತ್ತೆ ಸರ್ ಏಯ್ಟ್ ತೌಸಂಡ್ ಆಗುತ್ತೆ ಟೆನ್ ಸೀಟರಿಗೆ ಅಂದರೆ ಅಂದ ಅಂದರೆ ಈಗ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಅಲ್ಲ ಸರ್ ಈಗ ನಿಮ್ಗೆ ಗೊತ್ತಿದೆ ಅಲ್ವಾ ಇಲ್ಲ ಡಿಸಿಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂದರೆ ನಮಗು ವರ್ಕೌಟ್ ಆಗಬೇಕಲ್ಲ ಒಂದು ದಿನಕ್ಕೆ ನಾವು ಫುಲ್ ನೀವು ಹೇಳಿದ ಪ್ಲೇಸ್ಗಳನ್ನೆಲ್ಲ ಇನ್ನು ಟೈಮ್ ಕರ್ಕೊಂಡು ಹೋಗಿ ಬರ್ತೇವೆ ಮತ್ತೆ ನಮ್ದು ಗಾಡಿಯಲ್ಲಿ ಮೈಕ್ ಸಿಸ್ಟಮ್ ಎಲ್ಲ ಅದಿಲ್ಲ ಸೌಂಡ್ ಬಾಕ್ಸ್ ಎಲ್ಲ ಇದೆ ಹಾಂ ಎಲ್ಲ ವ್ಯವಸ್ಥೆ ಇದೆ ಮತ್ತೆ ಒಂದು ವೇಳೆ ನೀವು ಕತ್ತಲಾದರು ಕೂಡ ಅದರಲ್ಲಿ ಡಿಜಿಟಲ್ ಲೈಟಿಂಗ್ ವ್ಯವಸ್ಥೆ ಎಲ್ಲ ಇದೆ ಮತ್ತೆ ಫರ್ಫೆಕ್ಟ್ ಡ್ರೈವರ್ ಕಂಡೆಕ್ಟ್ರ್ ಅದರೊಟ್ಟಿಗೆ ಇರ್ತಾರೆ ಹಾಂ ಅದೆಲ್ಲ ಒಳ್ಳೆದಿದೆ ನಮ್ಮ ಅಂದರೆ ನಾವು ಟ್ರಾವೆಲ್ಸಲ್ಲಿ ತುಂಬ ವರ್ಷದಿಂದ ಇದ್ದವ್ರು ಅಲ್ವಾ ಅದ್ಕೆ ವ್ಯವಸ್ಥೆಯೆಲ್ಲ ನಾವೇ ಮಾಡ್ತೇವೆ ನೀವು ಪ್ಲೇಸ್ ನಿಮ್ಮ ಲೊಕೇಶನ್ ಒಂದು ನಮಗೆ ಕಳಿಸಬೇಕು ಆ ಲೊಕೇಶನ್ ಕಳಿಸಿದರೆ ನಾವು ಅಲ್ಲಿಗೆ ನಮ್ದು ಮತ್ತೆ ನಮ್ಮ ಡ್ರೈವರ್ ನಂಬರ್ ಕೂಡ ನಿಮಗೆ ನಾನು ವಾಟ್ಸ್ಆ್ಯಪ್ ಮಾಡ್ತೇನೆ ಇದೆ ನಂಬರ್ ಅಲ್ವಾ ಇದೆ ನಂಬರಿಗೆ ವಾಟ್ಸ್ಆ್ಯಪ್ ಮಾಡೋದಲ್ಲ ನಮ್ಮ ಡ್ರೈವರ್ ಮತ್ತು ಕಂಡಕ್ಟ್ರ್ ನಂಬರ್ ಕೂಡ ನಾ ನಿಮಗೆ ವಾಟ್ಸ್ಆ್ಯಪ್ ಮಾಡ್ತೇನೆ

ಆಗುತ್ತೆ ಆಗುತ್ತೆ ನಂದು ಇದೆ ನಂಬರಿಗೆ ಜಿ ಪೇ ಮಾಡಿದರು ಆಗುತ್ತೆ ಒಂದು ಟು ತೌಸಂಡ್ ಅಡ್ವಾನ್ಸ್ ಕೊಡಿ ನಾವು ಒಂದು ಅದು ನಮ್ದು ಸಿಸ್ಟಮ್ ಇದೆ ಅದು ಅಡ್ವಾನ್ಸ್ ಬುಕ್ಕು ಕೊಟ್ಟೆ ಬುಕ್ ಮಾಡ್ಬೇಕು ಅಂತ ಅದಕ್ಕೆ ಜಿ ಪೇ ಮಾಡಿ ಈಗಲೆ ಮಾಡಿ ನಾನು ಮಾಡಿರ್ತೀನಿ ಮತ್ತೆ ನಿಮಗೆ ಕಾಲ್ ನಾಳೆ ಬೆಳಿಗ್ಗೆ ನಾನು ನಮ್ಮ ಡ್ರೈವರ್ಸ್ ಕಂಡೆಕ್ಟ್ರ್ ನಂಬರ್ ಕೂಡ ನಿಮಗೆ ಕಳಿಸ್ತೇನೆ ಅದರಲ್ಲಿ ಓಕೆ ಸರ್ ಬೇರೆ ಯಾರದ್ದಾದ್ರು ಯಾ ಈ ಥರ ಇದ್ದರೆ ನಮಗೆ ಒಂದು ಹೇಳಿ ಸರ್ ವ್ಯವಸ್ತೆಯೆಲ್ಲ ಮಾಡ್ತೀವಿ ನಾವು ಓಕೆ ಆಯ್ತು ಆಯ್ತು ಆಯಿತು ಸರ್ ಒಳ್ಳೆದೆ ಆಯಿತು ನಾ ಒಳ್ಳೆ ವ್ಯವಸ್ಥೆ ಮಾಡ್ತಿನಿ ಸರ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಓಕೆ ಬಾಯ್ ಸರ್